ನಮ್ಮ ಚಿತ್ರದುರ್ಗದಲ್ಲಿ ಹಲವಾರು ರೀತಿ ಅಂದರೆ ಎಲ್ಲ ಸ್ಥಳಗಳು ತುಂಬಾ ಚೆನ್ನಾಗಿ ಇದೆ ಪ್ರವಾಸಿಗರು ತುಂಬ ತುಂಬ ದೇಶಕ್ಕೆ ದೇಶದಲ್ಲಿ ಇರುವ ಎಲ್ಲ ರೀತಿಯಾದ ಜನಗಳು ಬಂದು ಬಂದು ನೋಡ್ಕೊಂಡು ಹೋಗ್ತಾರೆ ನಮ್ಮ ಚಿತ್ರದುರ್ಗದಲ್ಲಿ ಚಿತ್ರದುರ್ಗ ಅನ್ನೋದೆ ಒಂದು ಚಿತ್ರ ಇದ್ದಂಗೆ ಹೇಗೆ ಅಂದರೆ ಕಲ್ಲಿನ ಕೋಟೆ ಚಿತ್ರದುರ್ಗದ ಕಲ್ಲಿನ ಕೋಟೆ ಅಂತಾರೆ ಕಲ್ಲಿನ್ ಕೋಟೆ ಇದೆ ಮುರುಘಾ ಮಠ ಇದೆ ಮತ್ತೆ ಜೋಗಿಮಟ್ಟಿ ಇದೆ ಹಲವಾರು ರೀತಿಯ ಅಂದರೆ ಎಲ್ಲ ರೀತಿಯ ಅಡುಗೆ ಎಲ್ಲ ರುಚಿಕರವಾದ ಪ್ರವಾಸಿಗರಿಗೆ ಉಳ್ಕೊಳ್ಳೋಕ್ಕೆ ಎಲ್ಲ ಸ್ಥಳ ವ್ಯವಸ್ಥೆ ಪ್ರತಿಯೊಂದೂ ನಡೀತಿದೆ ಮುರುಘಾ ಮಠದಲ್ಲಿ ಹಲವಾರು ರೀತಿ ಇರುತ್ತದೆ ಮತ್ತೆ ಕೋಟೆಯಲ್ಲಿ ಒನಕೆ ಓಬವ್ವನ ಕಿಂಡಿ ಮತ್ತೆ ನಮ್ಮ ನಮ್ಮ ನಮ್ಮ ಚಿತ್ರದುರ್ಗದಲ್ಲಿ ನೋಡಲೇಬೇಕಾದ ಕಡ್ಡಾಯವಾದ ಮೂರು ಸ್ಥಳಗಳು ತುಂಬ ಚೆನ್ನಾಗಿ ಇದ್ದಾವೆ ಮತ್ತೆ ಪಾರ್ಕ್ಗಳು ಮತ್ತೆ ತುಂಬ ಹಲವಾರು ರೀತಿ ಹೊಂದಿರುವ ನಮ್ಮ ಚಿತ್ರದುರ್ಗ ಪ್ರವಾಸಿಗಾರರಿಗಿರುತ್ತದೆ ಮತ್ತೆ ಹೀಗೆ ಬರ್ತಾ ಹಿರಿಯೂರಲ್ಲಿ ವಿ ವಿ ಸಾಗರ ಅಂದರೆ ಮಾರಿಕಣಿವೆ ಅಂತೆ ವಿ ವಿ ಸಾಗರಕ್ಕೆ ಆ ಮಾರ್ಕ್ ಅನ್ನು ಭಾರತ ಮ್ಯಾಪ್ ಅಂತ ಇರುವ ಆಗಿರುವ ಅದೊಂದು ಒಂದು ನೀರಿನ ಹೊಳೆ ಅದನ್ನು ನೋಡ್ಬೋದು ಮತ್ತೆ ಅದು ಹುಚ್ಚ ಫಿಲಮ್ ತೆಗೆದಿದ್ರು ಕನ್ನಡ ಚಲನಚಿತ್ರ ತೆಗೆದಿದ್ರು ಅಲ್ಲಿ ಸುದೀಪಂದು ಮತ್ತೆ ಹಾನ್ ಮತ್ತೆ ಹಿರಿಯೂರಲ್ಲಿ ಇದು ನೋಡ್ಬೋದು ಮತ್ತೆ ಹಾಗೆ ಬರ್ತಾ ತುಂಬ ಹಲವಾರು ರೀತಿ ಹೊಂದಿರುವುದಲ್ಲಿ ನೋಡ್ಬೋದು ಹಿಗೆ ಚಿತ್ರದುರ್ಗದಲ್ಲಿ ತುಂಬ ತುಂಬ ಚೆನ್ನಾಗಿ ಇರ್ತ ಸ್ಥಳಗಳಿದ್ದಾವೆ ಕಡ್ಡಾಯವಾಗಿ ಉಳ್ಕೊಳ್ಳೋ ನೋಡಲೇಬೇಕು ಅವನ್ನ ಅಂದರೆ ತುಂಬ ಅಂದರೆ ಮೂಗಮಂಟಪ ಜೋಗಿಮಟ್ಟಿಯಲ್ಲಿ ಬೆಟ್ಟ ಗುಡ್ಡ ಮತ್ತೆ ಎಲ್ಲ ಗುಹೆ ಎಲ್ಲ ಇರುತ್ತದೆ ಮತ್ತೆ ಜೊ ಮುರುಘಾ ಮಠದಲ್ಲಿ ಅಂದರೆ ಆಟ ಆಡುವುದಕ್ಕೇನು ಮತ್ತೆ ನೋಡುವುದಕ್ಕೆ ಎಲ್ಲ ಪ್ರಾಣಿ ಪಕ್ಷಿ ಎಲ್ಲ ಇರುತ್ತದೆ ಕೋಟೆಯಲ್ಲಿ ಮೆಟ್ಟಿಲುಗಳು ಮತ್ತೆ ಮತ್ತೆ ಕುದುರೆ ಹೆಜ್ಜೆ ಏಳು ಏಳು ಕೋಟೆಯ ಬಾಗಿಲು ಇರುತ್ತದೆ ಎಲ್ಲ ಎಲ್ಲಾ ಬಾಗಿಲುಗಳನ್ನು ನೋಡ್ಬೋ ದು ನಮ್ಮ ಚಿತ್ರದುರ್ಗದಲ್ಲಿ ಹಲವಾರು ರೀತಿ ಹೊಂದಿರುವ ಮೂರು ಸ್ಥಳಗಳೆಂದರೆ ಇವೆ ಬಂದು ಚೆನ್ನಾಗಿ ಇದೆ ನೋಡ್ಕೊಳ್ಬೋದು ನೋಡಿ ಅದರ ಬಗ್ಗೆ ವೀಕ್ಷಣೆ ಮಾಡಿ ಸಮೀಪದಲ್ಲಿ ಹಲವಾರು ತಿ ಸ್ಥಳಗಳ ಬಗ್ಗೆ ಬರೆದು ನಮ್ಮ ಚಿತ್ರದುರ್ಗದ ಒಂದು ಕಡ್ಡಾಯವಾಗಿ ಒಂದು ಪ್ರವಾಸಿಗಾರರಿಗೆ ನೋಡ್ಬೆಕಾದ ಒಂದು ಸ್ಥಳ ಅದು ಒಂದು ನಾನು ಪ್ರದೇಶದಲ್ಲಿ ಇರೋದಕ್ಕೆ ನಮ್ಮಾಚೆ ಜಿಲ್ಲೆಯ ಅದು ಚಿತ್ರದುರ್ಗ ಒಂದು ಜಿಲ್ಲೆ ಆ ಜಿಲ್ಲೆಯಲ್ಲಿ ಹಲವಾರು ರೀತಿ ಸ್ಥಳಗಳನ್ನು ಹೊಂದಿದೆ